ಅಲೋ ಮೇಡಮ್ ನಮಸ್ತೆ ಮೇಡಮ್ ಬ್ಯಾಂಕ್ ಮ್ಯಾನೇಜರ ಮೇಡಮ್ ಮಾತಾಡ್ತಿರೋದು ಸುಮಿತ್ರಾ ಅಂತನಾ ಮೇಡಮ್ ಸುಮಿತ್ರಾ ಅಂತನಾ ಮೇಡಮ್ ಮೇಡಮ್ ನಮಗೆ ಮನೆ ಕಟ್ಸೋದಕ್ಕೆ ಲೋನ್ ಬೇಕಿತ್ತು ಲೋನ್ ಕೊಡ್ತೀರ ಮೇಡಮ್ ಮೇಡಮ್ ನಮ್ಗೆ ಐದು ಲಕ್ಷ ಬೇಕಿತ್ತು

ಮೇಡಮ್ ನಮ್ಮದು ಇಲ್ಲಿ ಧರ್ಮಸ್ಥಳ ಬ್ಯಾ ಧರ್ಮಸ್ಥಳ ಇದೆಯಲ್ಲ ಅಲ್ಲಿ ವರ್ಕ್ ಮಾಡ್ತಿದ್ದೀವಿ

ಆಂ ಮೇಡಮ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಮೇಡಮ್ ಇಂಟ್ರೆಸ್ಟ್ ಎಲ್ಲ ಇಂಟ್ರೆಸ್ಟ್ ಎಲ್ಲ ಎಷ್ಟು ಪರ್ಸೆಂಟ್ ಇರುತ್ತೆ ಮತ್ತು ಅದು ಡೀಟೇಲ್ಸ್ ಎಲ್ಲ ನನಗೆ ಹೇಳ್ತೀರ ಸ್ವಲ್ಪ ಎಷ್ಟು ಇ ಎಮ್ ಐ ಇರುತ್ತೆ ಹಂ ಮ್ಯಾಮ್ ಓಕೆ ಮೇಡಮ್ ಹ್ಞೂ ಸರ್ ಡ ಮೇಡಮ್ ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ಬೇಕು

ಅದೇ ಡಾಕುಮೆಂಟ್ಸ್ ಏನೇನು ಬೇಕಿತ್ತು ಅಂತ ತಗೊಂಡು ಬರೋದಕ್ಕೆ ಓಕೆ ಮಾಮ್ ಓಕೆ ಮ್ಯಾಮ್

ಹ್ಞೂ ಮ್ಯಾಮ್ ಓಕೆ ಮ್ಯಾಮ್ ಹ್ಞೂ ಮೇಡಮ್ ನಾವು ನಾಳೆ ಬರ್ತೀವಿ ಮತ್ತು ಮೇಡಮ್ ಅದು ಎಷ್ಟು ಇ ಎಮ್ ಐ ಎಷ್ಟು ಬಿಳುತ್ತೆ ಮತ್ತು ಎಷ್ಟು ವರ್ಷದ್ದು ಲೋನು ಅಂತ ಹೇಳ್ತೀರಾ ಹೌದ ಮೇಡಮ್ ಮೇಡಮ್ ಮೇಡಮ್ ಸ್ಟಾರ್ಟಿಂಗ್ ಎಷ್ಟು ಕೊಡ್ತೀರ ಮತ್ತು ಎಷ್ಟ್ರವರ್ಗೂ ಸಿಗುತ್ತೆ ಮೇಡಮ್ ಅಮೌಂಟು ಐದು ಲಕ್ಷ ಮೇಡಮ್

ಹೌದ ಮೇಡಮ್

ಊಂ ಮೇಡಮ್ ಎಷ್ಟು ಗಂಟೆಗೆ ಬರಬೇಕು ನಾಳೆ ಓಕೆ ಮೇಡಮ್